ಹಾಂ ನಮಸ್ಕಾರ ಯಾರು ಮಾತಾಡ್ತಿರೋದು ಹಾಂ ಹೇಳಿ ಹಾಂ ಹೇಳಿ ಅಲ್ಲ ಇಲ್ಲ ನಮಗೆ ಅಂತಂತಂದರೆ ಏನರ್ಥ ಕರೆಕ್ಟಾಗಿ ಮಾತಾಡಿ ನಮಗೆ ಇಲ್ಲ ನಮಗೆ ಹೌದು ನಮಗೆ ಅಂತ ಗೊತ್ತಾಗೋಲ್ಲ ಏನು ಉದ್ದೇಶ ಫಸ್ಟ್ ನಿಮ್ಮ ಉದ್ದೇಶ ಹೇಳಿ ನೀವು ಶಿವಮೊಗ್ಗದಿಂದ ಬಳ್ಳಾರಿಗೆ ಹ್ಯಾಗೆ ಬರ್ತಾ ಇದ್ರಾ

ಓಕೆ ಓಕೆ ಸೊ ಅಂದರೆ ನೀವು ಶಿವಮೊಗ್ಗದಿಂದ ಹಂಪಿಗೆ ಎಷ್ಟು ಜನ ಬರ್ತಾರೆ ಫ್ಯಾಮ್ಲಿ ಬರ್ತಿದ್ದೀರಾ ಸಿಂಗಲ್ ಬರ್ತಾಯಿರ ಏನು ಫ್ಯಾಮಿಲಿ ಬರ್ತೀರ ಗಂಡು ಮಕ್ಕಳು ಎಷ್ಟು ಜನ ಹೆಣ್ಣು ಮಕ್ಳು ಎಷ್ಟು ಜನ ಓಕೆ ಹಾಗಾದರೆ ನಿಮಗೆ ಇಲ್ಲಿ ಒಂದು ಹೋಮ್ಸ್ಟೇ ಅಂತ ಪ್ಯಾಕೇಜ್ ಲೆಕ್ಕ ಇದೆ ಅಂದರೆ ನೀವು ಫ್ಯಾಮಿಲಿಯೆಲ್ಲ ಒಂದು ಕಡೆ ಅಂದರೆ ನಾವು ಮನೆ ಒಳಗೆ ಊಟ ವಸತಿ ಎಲ್ಲ ಕೊಡ್ತೀವಿ ಪ್ಲಸ್ ವೆಹಿಕಲ್ ವ್ಯವಸ್ತೆನೂ ಮಾಡಿರ್ತೀವಿ ಪರ್ ಡೇ ಇಷ್ಟು ಅಂತ ಅಮೌಂಟ್ ಇರುತ್ತೆ ನೀವು ಅಮೌಂಟ್ ಪೇ ಮಾಡೋದಾದರೆ ನಾವು ಇಲ್ಲಿ ಎಲ್ಲ ವ್ಯವಸ್ಥೆ ಮಾಡ್ತೀವಿ ಅದೆ ಬೆಳಗ್ಗೆ ಟಿಫಿನ್ ಐವತ್ತು ರೂಪಾಯಿ ಮಧ್ಯಾಹ್ನ ಊಟ ಹಂಡ್ರೆಡ್ ರುಪಿಸ್ದು ರಾತ್ರಿ ಊಟ ಹಂಡ್ರೆಡ್ ಅಂದರೆ ಟು ಫಿಫ್ಟಿ ಪರ್ ಡೇ ಒಬ್ಬ ಪರ್ ಹೆಡ್ಡು ಅಂದರೆ ಒಬ್ಬ ಮನುಷ್ಯನಿಗೆ ನೂರು ರೂಪಾಯಿ ಆಗುತ್ತೆ ನೂರೈವತ್ತು ರೂಪಾಯಿ ಅದೇ ಥರ ವೆಹಿಕಲ್ ಚಾರ್ಜ್ ಕಿಲೋಮೀಟ್ರ್ ಹದಿನಾಲ್ಕು ರೂಪಾಯಿ ನಾವು ಎಷ್ಟು ಸುತ್ತಾರ್ತಿ ಈಗ ಉದಾಹರಣೆಗೆ ನೀವು ಹಂಪಿ ಒಂದೇ ನೋಡಿಲ್ಲ ಹಂಪಿ ಸುತ್ತಮುತ್ತ ಸಾಕಷ್ಟು ಪ್ರೇಕ್ಷಣೀಯ ಸ್ಥಳಗಳಿದಾವೆ ವಿಜಯ ವಿಠ್ಠಲ ದೇವಸ್ಥಾನ ಹಂಪಿ ಅದಾದ ಮೇಲೆ ಮಾತಂಗ ಪರ್ವತ ಆಮೇಲೆ ಇಲ್ಲಿ ಕರಡಿಧಾಮ ಅದಾದ ಮೇಲೆ ನಮ್ಮ ಈ ಆನೆಗುಂದಿ ಈ ಥರ ಬೇರೆ ಬೇರೆ ಸ್ಥಳಗಳು ಇರೋದರಿಂದ ನೀವು ಇಲ್ಲೆಲ್ಲ ವ್ಯವಸ್ಥೆ ನಾವು ಮಾಡ್ತೀವಿ ಬನ್ನಿ ಹಾಂ ನಿಮ್ಗೆ ಏನು ಬೇಕು ಎಲ್ಲ ವ್ಯವಸ್ಥೆ ಮಾಡೋಣ ಹಾಂ ನನ್ನ ಹೆಸ್ರು ಡಾಕ್ಟರ್ ಅಣ್ಣಾಜಿ ಕೃಷ್ಣಣ್ಣ ಅಂತೇಳ್ಬಿಟ್ಟು ನೀವು ಬಂದು ಕಾಲ್ ಮಾಡಿ ನಾನು ನಿಮಗೆಲ್ಲ ವ್ಯವಸ್ಥೆ ಮಾಡ್ತೀನಿ ಓಕೆ ಓಕೆ ತ್ಯಾಂಕ್ ಯು